ಬೇಸಿಗೆ ರಜೆ ಬಂತು ಅಂದರೆ ಅದರಲ್ಲಿ ಮಜಾ ಮಾಡುವುದು ಹಾಗೂ ಅದನ್ನು ಅರ್ಥಪೂರ್ಣವಾಗಿ ಕಳೆಯುವುದು ಎಂಬುದು ನನ್ನ ಅರ್ಥವಾಗಿದೆ ನಾನು ಬಾಲ್ಯದಲ್ಲಿ ನಮ್ಮ ಅಜ್ಜಿ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದೆ ಅಲ್ಲಿ ತುಂಬ ಸುಂದರವಾಗಿರುತ್ತಿತ್ತು ಬ್ ಪರಿಸರ ವಾತಾವರಣ ಎಲ್ಲ ಚೆನ್ನಾಗಿತ್ ಅಲ್ಲಿ ನಮ್ಮ ಊರಿಗಿಂತ ಅಲ್ಲಿ ತುಂಬ ಚೆನ್ನಾಗಿತ್ತು ಮರ ಗಿಡ ಸುಂದರವಾಗಿತ್ತು ಅದಾದ ನಂತರ ನಾನು ಬೆಂಗಳೂರಿಗೆ ಹೋಗುತ್ತಿದ್ದೆ ನಮ್ಮ ಮಾವನ ಮನೆಗೆ ಅಲ್ಲಿ ನಮ್ಮ ಮಾವ ನನಗೆ ಏನು ಕೇಳಿದರೂ ತಂದುಕೊಡುತ್ತಿದ್ದರು ಅದು ನನಗೆ ತುಂಬ ಖುಷಿಯಾಗುತ್ತಿತ್ತು ನಮ್ಮ ಇಬ್ಬರ ಬಾಂಧವ್ಯ ತುಂಬ ಚೆನ್ನಾಗಿದೆ ನಾನು ಒಂದು ಸಲ ನಮ್ಮ ಕಾಸ್ ಕಾಲೇಜಿಂದ ಟ್ರಿಪ್ಪಿಗೆ ಹೋಗಿದ್ದೆ ಅಲ್ಲಿ ಟ್ರಿಪ್ಪು ಒಂದು ಮನೆಯಲ್ಲಿ ಕ್ ಫಸ್ಟು ಒಪ್ಪಿರಲಿಲ್ಲ ಅದರ ನಂತರ ಒಪ್ಪಿಕೊಂಡರು ಅದನ್ನು ಅವಾಗ ನಂಗೆ ತುಂಬ ಖುಷಿಯಾಗಿತ್ತು ಮೊದಲು ತುಂಬ ದುಃಖ ಆಗಿತ್ತು ಆಮೇಲೆದ್ದು ನಾನು ನೋವಿದ್ದನ್ನು ನೋಡಿ ನಮ್ಮ ಮನೆಯಲ್ಲಿ ಒಪ್ಪಿಕೊಂಡರು ಅದರಿಂದ ನನಗೆ ತುಂಬ ಖುಷಿಯಾಯಿತು ಆ ದಿನವಿಡೀ ನಾನು ಕರ್ನಾಟಕ ಟ್ರಿಪ್ಪು ಯಾವ್ಯಾವ ಪ್ರವಾಸಿ ಹೊರ್ಟಿತ್ತು ಅಂದರೆ ಹಂಪಿ ಮೈಸೂರು ಬೆಂಗಳೂರು ಆಮೇಲೆ ಕೊಡಗು ಎಲ್ಲ ಸುತ್ತಾಡಿದೆ ನಮ್ಮ ಗೆಳೆಯರ ಜೊತೆ ತುಂಬ ಒಳ್ಳೆಯ ಅನುಭವ ಇದೆ ಪ್ರಯಾಣಿಸಿದ್ದು ಆದ್ದರಿಂದ ನನಗೆ ಈಗಲೂ ತುಂಬ ಖುಷಿಯಾಗುತ್ತದೆ ಅದನ್ನು ಸಾಮಾನ್ಯವಾಗಿ ಬಾಲ್ಯದಲ್ಲಿ ಅನುಭವಿಸಿದ್ದರಿಂದ ಈಗಲೂ ನನಗೆ ತುಂಬ ಖುಷಿಯಾಗುತ್ತದೆ ಆಗಾಗ ನೆನಪಿಸಿಕೊಳ್ಳುತ್ತೇನೆ ನಂತರ ನಾನು ಮಾ ಫ್ಯಾಮಿಲಿಯೊಂದಿಗೆ ಮೈಸೂರಿಗೆ ಹೋಗಿದ್ದೆ ಮೈಸೂರಲ್ಲಿ ನಮ್ಮ ಅಣ್ಣ ನಾನು ನನ್ನ ತಮ್ಮ ಎಲ್ಲ ತುಂಬ ಜಿ ಆರ್ ಎಸ್ ಇದರಲ್ಲಿ ಎಂಜಾಯ್ ಮಾಡಿದ್ದೆವು ಅದರಿಂದ ಅದು ಒಂದು ತುಂಬ ನೆನಪು ಇನ್ನೊಂದು ಎಂದರೆ ನಾನು ಇನ್ನೂ ಇನ್ನೂ ಬೇಜಾನ್ ಇದಾವೆ ಆದರೆ ಏನು ಮಾಡಕ್ಕಾಗುತ್ತೆ ಅವೆಲ್ಲ ಹೇಳಕ್ ಈಗ ಸಮಯ ಇಲ್ಲ